ನಾನು ಭೇಟಿಯಾಗ್ಲಿಕ್ಕೆ ಇಷ್ಟಪಡುವಂಥ ಚಲನಚಿತ್ರದ ನಟ ಅಂತ ಅಂದರೆ ಕಿಚ್ಚ ಸುದೀಪ್ ಅವರು ಅವ್ರ ಅಭಿನಯ ಎಲ್ಲ ತುಂಬ ಇಷ್ಟ ಮತ್ತು ಅವ್ರು ಮಾಡಿರೋ ಹಲವು ಚಿತ್ರಗಳು ಎಲ್ಲವೂ ನೂರು ದಿನವಂತೂ ಓಡೇ ಓಡಿರುತ್ತೆ ಹಾಗಾಗಿ ಅವ್ರನ್ನು ಭೇಟಿಯಾಗೋದಕ್ಕೆ ತುಂಬ ಇಷ್ಟ ಯಾವಾಗ್ಲಾದ್ರು ಒಂದು ಸರ್ತಿ ಭೇಟಿ ಆಗಲೇಬೇಕು ಅಂತ ಹೇಳಿ ನಂಗೆ ಆಸೆ ಇದೆ ಅವ್ರದ್ದು ಯಾಕೆ ಅವ್ರು ಇಷ್ಟಾಗ್ತಾರೆ ಅಂತ ಅಂದರೆ ತುಂಬ ಸರಳ ಸು ತುಂಬ ಸರಳ ಆಗಿರ್ತಾರೆ ಅಂತನೇ ಹೇಳ್ಬೋದು ಹೆಚ್ಚಿನದಾಗಿ ಅವ್ರು ಮಾತಾಡೋಲ್ಲ ಮತ್ತು ಅವರು ದೊಡ್ಡವ್ರಿಗೆ ಕೊಡುವಂಥ ಗೌರವ ಆಗಿರ್ಬೋದು ಅಥವಾ ಚಿತ್ರರಂಗದಲ್ಲಿ ಇದ್ದೀನಿ ಅಂತ ಹೇಳಿ ಅವರಿಗೆ ಸ್ವಲ್ಪನೂ ದುರಹಂಕಾರ ಅನ್ನುವಂಥದ್ದು ಇಲ್ಲ ತುಂಬ ಒಳ್ಳೆಯ ವ್ಯಕ್ತಿತ್ವ ಇರೋವ್ರು ಚೆನ್ನಾಗಿ ಹಾಡೂ ಕೂಡ ಹಾಡ್ತಾರೆ ಅಭಿನಯ ಕೂಡ ಮಾಡ್ತಾರೆ ಮತ್ತು ಡಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಹಾಗಾಗಿ ಅವರಿಗೆ ಅಭಿನಯ ತುಂಬ ಚೆನ್ನಾಗಿ ಮಾಡೋದ್ರಿಂದಲೆ ಜನರೆಲ್ಲ ಅಭಿನಯ ಚಕ್ರವರ್ತಿ ಅಂತ ಹೇಳಿ ಅವರಿಗೆ ಬಿರುದನ್ನು ಸಹ ಕೊಟ್ಟಿದ್ದಾರೆ ಹಾಗಾಗಿ ಆ ವ್ಯಕ್ತಿನ ನನಗೆ ವೈಯಕ್ತಿಕವಾಗಿ ಭೇಟಿಯಾಗೋಕ್ಕೆ ತುಂಬ ಇಷ್ಟ ಇದೆ ಚಿತ್ರರಂಗದಲ್ಲಿರೋ ಎಲ್ಲ ನಟರಿಗಿಂತ ಅವರು ತುಂಬ ಇಷ್ಟ ಇನ್ನು ಅವ್ರನ್ನು ಭೇಟಿಯಾದಾಗ ಅವ್ರ್ನ್ ಭೇಟಿಯಾಗಿದ್ದೆ ಅನ್ನೋ ನೆನಪಿಗೆ ಅವ್ರ ಹತ್ರ ಒಂದು ಒಟೋಗ್ರಾಫ್ ಹಾಕ್ಸ್ಕೊಳ್ಬೇಕು ಮತ್ತು ಅವ್ರ ಜೊತೆ ಒಂದು ಫೋಟೋ ತೆಕ್ಕೊಳ್ಬೇಕು ಅನ್ನೋ ಒಂದು ಆಸೆ ಕೂಡ ಇದೆ ಭೇಟಿಯಾದರೆ ಖಂಡಿತವಾಗಿ ಅವ್ರ ಹತ್ರ ಒಂದು ಆಟೋಗ್ರಾಫ್ ಮತ್ತು ಅವರ ಅವ್ರ ಜೊತೆಗೆ ಒಂದು ಫೋಟೋನ ತೆಗಿಸ್ಕೊಳ್ಬೇಕು ಎಲ್ಲ ಹೆಚ್ಚಿನದಾಗಿ ಅವ್ರ ಎಲ್ಲ ಚಿತ್ರಗಳು ಕೂಡ ಏನಾದ್ರೂ ಒಂದು ವಿಷಯ ಒಳ್ಳೆಯ ವಿಷಯಗಳನ್ನೇ ಇರುತ್ತೆ ಅಂಥದ್ದನ್ನೇ ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ ಚಿತ್ರ ಚಿತ್ರದಲ್ಲಿ ಅಂಥ ಕಥೆ ಇರುವಂಥ ಚಿತ್ರನೇ ಆಯ್ಕೆ ಮಾಡಿಕೊಂಡಿರ್ತಾರೆ ಏನಾದ್ರೂ ಒಳ್ಳೆಯ ವಿಷಯ ಜನರಿಗೆ ತಲುಪುವಂಥ ವಿಷಯ ಇದೆ ಅನ್ನುವಂಥದ್ದು ಅನ್ನುವಂಥ ಚಿತ್ರಗಳನ್ನು ಹಾಡುಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಪಾತ್ರವನ್ನು ಕೂಡ ಸುಮ್ಮನೆ ಏನೋ ಒಂದು ಚಿತ್ರ ಮಾಡ್ತಿದ್ದೀವಿ ಅಂತ ಹೇಳಿ ಅವ್ರು ಅಭಿನಯ್ಸೋಲ್ಲ ಆ ಪಾತ್ರಕ್ಕೆ ಸರಿಯಾಗಿ ಎಲ್ಲದೂ ಸಿದ್ಧತೆ ಮಾಡಿಕೊಂಡು ಆ ಪಾತ್ರದೊಳಗೆ ಇಳಿದು ಅಭಿನಯಿಸ್ತಾರೆ ಅದಕ್ಕಾಗಿಯೇ ಆ ನಟ ತುಂಬ ಇಷ್ಟ ಅವ್ರನ್ನ ಭೇಟಿಯಾಗೋಕ್ಕೆ ಕೂಡ ಇಷ್ಟ